ಅಪ್ಕೋಸ್ ನಂಗೆ ತುಂಬ ಇಷ್ಟ ಡ್ಯಾನ್ಸ್ ಅಂತ ಅಂದರೆ ನಾನು ತುಂಬ ಕಾಂಪಿಟೇಟಿವ್ ಡ್ಯಾನ್ಸಲ್ಲಿ ನಾನು ತುಂಬ ಡ್ಯಾನ್ಸ್ ಮಾಡಿದ್ದೀನಿ ಹೇಳ್ಬೇಕಂದರೆ ನನಗೆ ಪರ್ಟಿಕ್ಯುಲರ್ ಆಗಿ ಬಂದ್ಬಿಟ್ಟು ಡ್ಯಾನ್ಸ್ ಅಲ್ಲಿ ಬಂದ್ಬಿಟ್ಟು ನನಗೆ ಭರ್ತನಾಟ್ಯ ತುಂಬ ಫೇವ್ರೆಟ್ ಟಪಾಂಗುಚೀನು ಅಷ್ಟೇ ಫೇವ್ರೆಟ್ ಅಲ್ಮೊಸ್ಟ್ ನಾನೆಲ್ಲ ತುಂಬ ಸಲ ಕಾಂಪಿಟೇಷನ್ಗಳು ಫರ್ಸ್ಟ್ ಪ್ರೈಜ್ನ ತಗೊಂಡಿದ್ದೀನಿ ಜಾಸ್ತಿ ತಗೊಂಡಿದ್ದೀನಿ ಅದನ್ನೆ ಹೇಳ್ಬೇಕಾಗಿಲ್ಲ ಇವಾಗ್ಲು ಅದನ್ನೇ ಕೂಡ ಕಂಟಿನ್ಯೂ ಕೂಡ ಮಾಡ್ತಯಿದ್ದೀನಿ ಪ್ರೆಸೆಂಟ್ ನಾನು ಈವಾಗ ಒಳ್ಳೆಯ ಡ್ಯಾನ್ಸರ್ ಹೇಳಬೇಕಂತ ಅಂದರೆ ನನ್ನ ಇನ್ಸ್ಟಾ ಪ್ರೊಫೈಲ್ ಆಗಿರ್ಬೌದು ಎಲ್ಲಾ ಕಡೆ ಆಗಿರ್ಬೌದು ನನ್ನ ಡ್ಯಾನ್ಸ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಂಗೆ ಡ್ಯಾನ್ಸ್ ಅಲ್ಲಿರೋ ಇಂಟ್ರೆಸ್ಟ್ ಬೇರೆ ಯಾವುದೇ ಒಂದು ಚಟುವಟಿಕೆಯಲ್ಲೂ ಇಲ್ಲ ಅಂತ ಅನ್ಕೊತೀನಿ ನಾನು ತುಂಬ ಡ್ಯಾನ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀನಿ ಮತ್ತು ತುಂಬ ಅನ್ಭವವೂ ಆಗಿದೆ ಇದರಲ್ಲಿ ಆಲ್ಮೊಸ್ಟ್ ಅಲ್ಲಿ ತುಂಬಾ ಸಲ ಎಡ್ವಿದ್ದೀನಿ ಕೂಡ ಆಲ್ಮೊಸ್ಟ್ ಅಲ್ಲಿ ತುಂಬ ದಿನ ಗೆದ್ದಿದೀನಿ ಕೂಡ ಬಹುಮಾನವೂ ತುಂಬ ಚೆನ್ನಾಗಿ ಬಂದಿದೆ ನನಗೆ ಆಮೇಲೆ ಮತ್ತು ಈ ಥರ ಚಾನ್ಸ್ ಎಲ್ಲ ಅದು ಸಿಕ್ಕರೆ ನಾನು ಖಂಡಿತವಾಗಿ ತುಂಬ ಮಿಸ್ ಮಾಡ್ಕೋಳಕ್ಕೆ ಇಷ್ಟಪಡಲ್ಲ ಹೇಳಬೇಕು ಅಂತ ಅಂದರೆ ಆಮೇಲೆ ನಾನು ಹೀಗೆ ಕಾಲೇಜ್ ಅಲ್ಲಿ ವನ್ ಟೈಮ್ ನಾನು ಒಬ್ಳು ಡ್ಯಾನ್ಸ್ ಮಾಡ್ತಿರ್ಬೇಕಾದರೆ ನನಗೆ ರೀಸೆಂಟ್ಲಿ ಒಂದು ಇನ್ಸ್ಡೆಂಟ್ ಆಯಿತು ಮೀನ್ಸ್ ಕಾಲಲ್ಲಿ ಸ್ವಲ್ಪ ಫ್ರ್ಯಾಕ್ಚರ್ ಆಗೋ ಟೈಮ್ ಆ ಥರ ಬಂತು ಆದ್ರೂ ಕೂಡ ನಾನು ನನ್ನ ಡ್ಯಾನ್ಸ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡ್ದೇನೆ ಅಲ್ಲಿಂದಲೇ ಕಂಟಿನ್ಯು ಮಾಡ್ದೆ ಬಿಕಾಸ್ ನನಗೆ ಅದ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ಇದೆ ಡ್ಯಾನ್ಸ್ ಮೇಲೆ ಅಂತ ಅರ್ಥ ಮತ್ತು ನಾನು ಬೇಸಿಕಲಿ ಬಂದು ಬಿಟ್ಟು ಲಂಬಾನಿ ಹುಡ್ಗಿ ಆಗಿರೋದರಿಂದ ನಮ್ದ್ರಲ್ಲಿ ಕಲ್ಚರ್ ಆ್ಯಕ್ಟಿವಿಟಿಸ್ ಬಂದು ಬಿಟ್ಟು ಡ್ಯಾನ್ಸೆ ಜಾಸ್ತಿ ಜಾಸ್ತಿ ಇರೋದು ಜನಪದ ನೃತ್ಯ ಆಮೇಲೆ ಜನಪದ ಗೀತೆಗಳು ಅದನ್ನೆಲ್ಲಾ ಅದ್ರೆಲ್ಲಾ ಅದರ್ವೈಸ್ ನಾವೆಲ್ಲಾ ಬರಿ ಡ್ಯಾನ್ಸೆ ಜಾಸ್ತಿ ಮಾಡದು ಟಪ್ಪಾಂಗ್ಗುಚ್ಚಿನು ಕೂಡ ನಾನು ಫುಲ್ ಇದ್ರ ಥರ ಬಳ್ಸ್ಕೊತೀನಿ ಮೀನ್ಸ್ ಇವೆಗೆಲ್ಲಾ ಫಂಕ್ಷನ್ಸ್ಗಳಲ್ಲೂ ಕೂಡ ಟಪ್ಪಾಂಗ್ಗುಚ್ಚಿ ಡ್ಯಾನ್ಸ್ ಆಗಿರ್ಬೌದು ಬೆಳ್ಳಿ ಡ್ಯಾನ್ಸ್ ಆಗಿರ್ಬೌದು ಎಲ್ಲಾ ಥರ ಆಲೋ ಡ್ಯಾನ್ಸರ್ ಆಗಿ ಡ್ಯಾನ್ಸರ್ ಆಗಿದ್ದೀನಿ ಇವಾಗ ಮತ್ತು ಈ ಥರ ಅಪರ್ಚ್ಯುನಿಟಿ ಎಲ್ಲಾದರೂ ಫಿಲಂ ಇಂಡಸ್ಟ್ರಿಯಾಗಿರ್ಬೌದು ಬೇರೆ ಕಡೆ ಆಗಿರ್ಬೌದು ಸಿಗಬೇಕು ಅಂತ ಒಂದು ಆಸೆಯಿದೆ ಸಿಕ್ಕರೆ ಖಂಡಿತ್ವಗ್ಳು ಅಂಥಾ ಅಪರ್ಚ್ಯುನಿಟಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಲ್ಲ ಅಂತಲೇ ಹೇಳ್ತೀನಿ ಮತ್ತು ನನಗೆ ಡ್ಯಾನ್ಸ್ ಕಾಂಪ್ಟೇಷನ್ ಮಾಡಬೇಕು ಅಂತಂದರೆ ಕಾಂಪಿಟೇಟರ್ ಇರಬೇಕು ಅಂತ ತುಂಬಾ ಆಸೆ ಬಿಕಾಸ್ ನನ್ಗೆ ತುಂಬಾ ಜನ ಕಾಂಪಿಟೇಟರ್ ಆಗಿ ಬಂದಿರೋರು ಅವ್ರನ್ನು ಸೋಲ್ಸಿರೋದು ಕೂಡ ಇದೆ ತುಂಬಾ ಸಲ ಸೋಲ್ಸಿರೋದು ಕೂಡ ಇದೆ ಮುಖೇನ ಮತ್ತು ಡ್ಯಾನ್ಸ್ ಅಂತ ಬಂದರೆ ನಾನು ನನ್ನನೇ ಮರ್ತು ಹೋಗ್ಬಿಡ್ತಿನಿ ಆ ಥರ ಡ್ಯಾನ್ಸರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡೋಕೆ ಪ್ರ್ಯಾಕ್ಟಿಸ್ ಮಾಡ್ತೀನಿ ಕೂಡ ಡೈಲಿ ಪ್ರಾಕ್ಟೀಸ್ ಮಾಡ್ತೀನಿ ಕೂಡ ಡೈಲಿ ಪ್ರಾಕ್ಟೀಸ್ ಮಾಡೋದ್ರು ಏನೋ ನನಗೆ ಸಮಾಧಾನವೇ ಆಗಲ್ಲ ಇನ್ನೂ ಡ್ಯಾನ್ಸ್ ಮಾಡಬೇಕು ಆ ಥರ ಆ ಥರ ಮೈಂಡ್ಸೆಟ್ ಇರುವ ಹುಡುಗಿ ನಾನು ತುಂಬಾ ಸಲ ಡ್ಯಾನ್ಸ್ಲ್ಲಿ ಎಡ್ವಿದ್ದೀನಿ ಕೂಡ ಸ್ಟಾರ್ಟಿಂಗ್ಯಿಂದ ಅದ್ರೂ ಇವಾಗ ಅದನ್ನು ನಾನು ಬೇಸಿಕಲಿ ಅದನ್ನೆಲ್ಲ ಬಿಡಕ್ಕಾಗಲ್ಲ ನಾನು ಡ್ಯಾನ್ಸರ್ ಅಂತ ಅಂದ್ಮೇಲೆ ಭರ್ತನಾಟ್ಯ ಆಗಿರ್ಬೌದು ಎಲ್ಲಾ ಥರ ಡ್ಯಾನ್ಸ್ ಮಾಡ್ತೀನಿ ಮತ್ತು ಜಾಸ್ತಿ ನನಗೆ ಎಕ್ಸ್ಪೀರಿಯನ್ಸ್ ಇರೋತಂತೆ ಭರ್ತನಾಟ್ಯ ಭರ್ತನಾಟ್ಯ ಗೆಜ್ಜೆ ಕಟ್ಕೊಂಡು ಆ ಡ್ಯಾನ್ಸ್ ಮಾಡೋ ಥರ ಅದನ್ನ ಎಕ್ಸ್ಪ್ಲೇನ್ ಮಾಡೋಕೆ ಆಗಲ್ಲ ಅದನ್ನು ತುಂಬಾ ಚೆನ್ನಾಗಿ ಬೇಕಿನ್ನು ದೊಡ್ಡ ಡ್ಯಾನ್ಸರ್ ಅಗಿ ಬೆಳಿಬೇಕಂತ ನನ್ನ ಅಸೆ ಆಮೇಲೆ ಮತ್ತು ಸ್ಕೂಲ್ ನಾನು ಚೈಲ್ಡ್ವುಡ್ ಇಂದ ಕಂಟಿನ್ಯೂಸ್ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಚಿಕ್ಕ ವಯಸ್ಸಿಂದ ಕೂಡ ನಾನು ಫರ್ಸ್ಟ್ ಸ್ಟ್ಯಾಂಡರ್ಡ್ ಆಗಿರ್ಬೌದು ಎಲ್ ಕೆ ಜಿ ಯು ಕೆ ಜಿ ಆಗಿರ್ಬೌದು ಅವಾಗ್ಲಿಂದ ಕೂಡ ಡ್ಯಾನ್ಸ್ ಮಾಡ್ತಾನೇ ಇದ್ದೀನಿ ಇವಾಗ್ಲಿಂದ ಒಂಚೂರು ಎಲ್ಲೂ ನಾನು ಡ್ಯಾನ್ಸ್ನ ಯಾವ ವರ್ಷವೂ ಒಂದು ವರ್ಷ ಯಾರಿಗೂ ಬಿಟ್ಕೊಟ್ಟಿಲ್ಲ ಅಂಥದ್ರಲ್ಲಿ ಬರೋ ಪ್ರೈಸ್ನು ಕೂಡ ಯಾವತ್ತು ಯಾರಿಗೂ ಬಿಟ್ಕೊಟ್ಟಿಲ್ಲ ಮತ್ತು ಡ್ಯಾನ್ಸ್ ಅಂತ ಅಂದರೆ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನ್ನ ಫ್ಯಾಮಿಲಿ ಆಗಿರ್ಬೌದು ನನ್ನ ಕಸಿನ್ ಸಿಸ್ಟರ್ಸು ಬ್ರದರ್ಸು ಇದು ನನ್ನ ಫ್ಯಾಮಿಲಿ ಎಂಟೈಯರ್ ಫ್ಯಾಮಿಲಿನೇ ನಾನು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನಾನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀನಿ ಅಂತ ಮತ್ತು ಎಲ್ಲಾದ್ರಲ್ಲೂ ಕೂಡ ಅಪ್ಲೋಡ್ ಕೂಡ ಮಾಡಿದ್ದೀನಿ ಡ್ಯಾನ್ಸಿದ ತುಂಬಾ ಕಮೆಂಟ್ಸು ಎಲ್ಲ ಬರುತ್ತೆ ನನಗೆ ಡ್ಯಾನ್ಸ್ನ ನಾನು ಅಂದರೆ ಒಂದು ಕಲ್ಚರ್ ನಮ್ಮ ಕಲ್ಚರ್ನ ಎಷ್ಟ್ ರೆಸ್ಪೆಕ್ಟ್ ಮಾಡ್ತೀನಿ ಅಷ್ಟ್ ಕೂಡ ಡ್ಯಾನ್ಸ್ ಡ್ಯಾನ್ಸ್ನ ರೆಸ್ಪೆಕ್ಟ್ ಮಾಡ್ತೀನಿ ಮತ್ತು ಇದೇ ಥರ ನನಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗಿರ್ಬೌದು ಬೇರೆ ಬೇರೆ ಚ್ಯಾನೆಲ್ ಅಲ್ಲಿ ಆಗಿರ್ಬೌದು ಡ್ಯಾನ್ಸ್ ಸಿಗಬೇಕು ಅಂತ ಆಸೆ ಸಿಕ್ಕರೆ ನಾನು ಅಂತ ಅವ್ಕಾಶನ ಮತ್ತೆ ಮಿಸ್ ಮಾಡ್ಕೊಳ್ಕೆ ಇಷ್ಟಪಡಲ್ಲ ಯಾವುದೇ ಕಾರಣಕ್ಕೂ ಮತ್ತು ನನ್ನ ಸಿಸ್ಟರ್ಸು ಆಲ್ಮೋಸ್ಟಲ್ಲಿ ಎಲ್ಲರೂ ಕೂಡ ಡ್ಯಾನ್ಸ್ಲ್ಲಿದ್ದಾರೆ ಅದರಲ್ಲೂ ಅದ್ರ್ಗಿಂತ ಜಾಸ್ತಿ ಇಂಟ್ರೆಸ್ಟ್ ನನಗಿದೆ ಡ್ಯಾನ್ಸ್ಲ್ಲಿ ಮಾಡಬೇಕು ಅಂತ ಸೋ ಡ್ಯಾನ್ಸ್ನ ನಾನು ಬಂದ್ಬಿಟ್ಟು ನಾನು ಕಲ್ಚರ್ ಥರ ನೋಡ್ತೀನಿ ಅಲ್ಲವಾ ಆ ಒಂದು ರೀಸನ್ಗೆ ತುಂಬ ಜಾಸ್ತಿ ಇಷ್ಟಡ್ತೀನಿ ಡ್ಯಾನ್ಸ್ನ ಆ ಮತ್ತು ಅಪರ್ಚ್ಯುನಿಟಿ ಬರ್ತಾ ಇದೆ ಇವಾಗಲು ಕೂಡ ಬಟ್ ಆದರು ಹೋಗಕ್ಕೆ ನನಗೆ ಆಗ್ತಿಲ್ಲ ಬೇರೆ ಕಡೆ ಪ್ರೋಗ್ರಾಮ್ಸ್ ಇದೆ ಆ ರೀಸನಿಗೆ ಮತ್ತು ಹೋಗಬೇಕು ಅಂತ ಆಸೆ ನಾನು ಹೋಗೇ ಹೋಗ್ತೀನಿ ಮತ್ತು ರೀಸೆಂಟ್ಲಿ ನಾನು ನನ್ನ ಫ್ಯಾಮಿಲಿ ಜೊತೆ ತುಂಬಾ ಡ್ಯಾನ್ಸ್ ಮಾಡ್ತೀನಿ ನನಗೆ ನನ್ನ ಎಂಟೈಯರ್ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರಲ್ಲ ಆ ರೀಸನ್ಗೋಸ್ಕರ ತುಂಬ ಡ್ಯಾನ್ಸ್ ಮಾಡ್ತೀನಿ ಅವ್ರ ಜೊತೆ ಆಗಿರ್ಬೌದು ಬ್ರದರ್ಸು ಸಿಸ್ಟರ್ಸು ಈ ಎಲ್ಲರು ಆಗಿರ್ಬೌದು ಎಲ್ಲರ ಜೊತೆ ತುಂಬ ಡ್ಯಾನ್ಸ್ ಮಾಡ್ತೀನಿ ಮತ್ತು ನನ್ನ ಬ್ರದರು ಕೂಡ ತುಂಬ ಒಂದು ಒಳ್ಳೆಯ ಡ್ಯಾನ್ಸರು ಅವ್ರು ಕೂಡ ನಾನು ತುಂಬ ಸಪೋರ್ಟಿವ್ ಆಗಿದ್ದಾರೆ ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ ನನ್ನ ಡ್ಯಾನ್ಸಿಗೆ ಆಗಿರ್ಬೌದು ನಾನು ಒಂದು ಪ್ರೋಗ್ರಾಮಿಗೆ ಹೋಗ್ತೀನಿ ಅಂತ ಹೇಳಿದರೆ ಅದರಲ್ಲೂ ಕೂಡ ತುಂಬ ಇಂಟೆನ್ಷನ್ ತೋರಿಸಿ ನನಗೆ ಹೋಗು ನೀನು ನೀನು ಬೆಳಿತೀಯ ಅಂತ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಮತ್ತು ಈ ಥರ ಚಾನ್ಸು ನನಗೆ ರೀಸೆಂಟ್ ಆಗಿ ಒಂದು ಬಂದಿತ್ತು ಅದ್ರಲ್ಲೂ ಕೂಡ ನಾನು ಬೆಸ್ಟ್ಲ್ಲಿ ಬೆಸ್ಟ್ ತೋರ್ಸಿದ್ದೀನಿ ಮತ್ತು ಈ ಥರ ಚಾನ್ಸ್ ಇನ್ನೂ ಬರಬೇಕು ಅಂತ ತುಂಬಾ ಆಸೆ ಮತ್ತು ತುಂಬ ಎತ್ರಕ್ಕೆ ಬೆಳಿಬೇಕು ಡ್ಯಾನ್ಸಲ್ಲಿ ಅಂತ ತುಂಬಾ ಅಂದರೆ ತುಂಬ ಆಸೆಯಿದೆ ಕಾಲೇಜ್ ಡೇಸ್ ಅಲ್ಲೂ ಆಗಿರ್ಬೌದು ಕಾಲೇಜ್ ಡೇಸ್ ಅಲ್ಲು ತುಂಬ ಡ್ಯಾನ್ಸ್ ಮಾಡಿದ್ದೀನಿ ತುಂಬಾ ಪ್ರಶಸ್ತಿಗಳನ್ನು ಪಟ್ಕೊಂಡಿದ್ದೀನಿ ಎಲ್ಲ ಫರ್ಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಎಲ್ಲಾ ಥರ ಬಂದಿದೆ ನನಗೆ ಮತ್ತು ರಿಸೆಂಟ್ಲಿ ಡಿ ಕೆ ಡಿ ಕೆ ಹೋಗಿ ನನ್ನ ಎಕ್ಸ್ಪಿರಿಯನ್ಸ್ ಅವರ ಹತ್ರ ಫರ್ಸ್ಟ್ ಟೈಮ್ ಹೆಳ್ಕೋಬೇಕಾದರೆ ಎಷ್ಟು ಖುಷಿ ಆಯಿತು ಅಂತ ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ

ಸೋ ಅದು ಒಂದು ಖುಷಿ ಇದೆ ನನಗೆ ಮತ್ತು ಡ್ಯಾನ್ಸ್ ಅಂತ ಅಂದರೆ ನಾನು ಅದನ್ನು ಡೈಲಿ ಇವಾಗ ವೈರಲ್ ಆಗ್ತಿರೋ ಇವಾಗ ಸೋಷಿಯಲ್ ಮಿಡಿಯದಲ್ಲಿ ತುಂಬಾ ಜಾಸ್ತಿ ಆಗಿದೆ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡುದ್ರಲೆಲ್ಲ ಫೇಮಸ್ ಆಗೋದು ಅದ್ರಲ್ಲು ಕೂಡ ನನ್ನ ಪೇಜ್ ಇದೆ ಅದರಲ್ಲೂ ಕೂಡ ತುಂಬ ಜನ ಅಂದರೆ ತುಂಬ ಜನ ನನಗೆ ಹೇಳಿದ್ದಾರೆ ತುಂಬ ಜನ ಡ್ಯಾನ್ಸ್ ಮಾಡ್ತೀರ ನೀವು ಒಳ್ಳೆಯ ಡ್ಯಾನ್ಸರ್ ಆಗ್ತೀರಾ ಮುಂದೆನಾದರು ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಹಾಗೆ ಹೀಗೆ ತುಂಬ ಆಡ್ವೈಸ್ ಕೊಟ್ಟಿದ್ದಾರೆ ನನಗೆ ಸೋ ಅದ್ಕೆಲ್ಲ ತ್ಯಾಂಕ್ ಯು ಹೇಳ್ತೀನಿ ಮತ್ತು ನನ್ನ ಡ್ಯಾನ್ಸ್ ಕೆರಿಯರ್ನ ಹೀಗೆ ಮುಂದರ್ಸ್ಕೊಂಡು ಹೋಗ್ಬೇಕು ಅಂತ ನನಗೆ ಸಖತ್ ಆಸೆಯಿದೆ ಮತ್ತು ಬೇರೆದ್ರಲ್ಲು ಚಾನ್ಸ್ ಸಿಗಬೇಕು ನಾನು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಹೀಗೆ ಆಸೆಯಿದೆ ಅದಕ್ಕೆಲ್ಲ ನನಗೆ ಸಪೋರ್ಟಿವ್ ಆಗಿ ನನ್ನ ಫ್ಯಾಮಿಲಿ ಇದ್ದಾರೆ ಮತ್ತು ಈಗ ರಿಜೆಕ್ಟ್ ಆಗಿ ಚಾನೆಲ್ಸ್ಗಳಿಗೆಲ್ಲ ನಾನು ಹೋಗ್ತಾ ಇದ್ದೀನಿ ಅದ್ರಲ್ಲಿ ಎಲ್ಲ ಇವಾಗ ಡ್ಯಾನ್ಸಿಂಗ್ದು ಸ್ಟೇಜ್ ಫಿಯರ್ ಇಲ್ದೇ ಡ್ಯಾನ್ಸ್ ಮಾಡೋದು ಆಗಿರ್ಬೌದು ಆ ತರ ಆರ್ಕಿಸ್ಟ್ರದಲ್ಲಿ ಅದು ಇದು ಎಲ್ಲದ್ರಲ್ಲೂ ಕೂಡ ನನ್ನ ಡ್ಯಾನ್ಸ್ ಎಕ್ಸ್ಪಿರಿಯನ್ಸ್ ಇದೆ ಅದ್ರಲ್ಲೆಲ್ಲ ಅಲ್ಮೋಸ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ ನನ್ಗೆ ಇಷ್ಟೊಂದು ಭಯ ಇದೆ ಡ್ಯಾನ್ಸ್ ಅಂತ ಅಂದರೆ ಮಾಡೋಕೆ ಏನು ಭಯ ಇಲ್ಲ ಅಂತ ತುಂಬಾ ಫೇಸ್ ಮಾಡಿದ್ದೀನಿ ಕೂಡ ಇದ್ರಿಂದ ಆದರೆ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಡ್ಯಾನ್ಸ್ ಅನ್ ಫುಲ್ ನೇಚರ್ ಆಗಿ ಯೂಸ್ ಮಾಡ್ಕೋತಿದ್ದೀನಿ ಎಲ್ಲಿ ಹೋದ್ರ ಫಸ್ಟ್ ನಾನು ಡ್ಯಾನ್ಸೆ ಇಂಪಾರ್ಟೆಂಟ್ ಆ ಥರ ನನ್ನ ಕೆರಿಯರ್ ಆಗಿ ಮಾಡ್ಕೊಂಡಿದ್ದೀನಿ ಮತ್ತು ಕಾಲೇಜ್ ಡೇಸಲ್ಲಿ ಫ್ರೆಂಡ್ಸ್ ಜೊತೆ ಆಗಿರ್ಬೌದು ಟ್ರಿಪ್ ಅಲ್ಲಿ ಹೋದಾಗ ಫ್ರೆಂಡ್ಸ್ ಜೊತೆ ಆಮೇಲೆ ಅದು ಇದೆಯಲ್ಲ ತುಂಬಾ ಅಂದರೆ ತುಂಬ ಡ್ಯಾನ್ಸ್ ಮಾಡ್ತಿದ್ದೆ ಮತ್ತು ನಮ್ಮ ಸರ್ಕ್ಯೂಟ್ ಜೊತೆ ತುಂಬಾ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ ಡ್ಯಾನ್ಸಲಿ ಮತ್ತು ಪಪ್ಪ ಮಮ್ಮಿ ಜೊತೆ ಆಮೇಲೆ ಅಣ್ಣ ಅಕ್ಕಂದಿರು ಜೊತೆ ಎಲ್ಲಾ ಸಖತ್ ಡ್ಯಾನ್ಸ್ ಮಾಡಿದ್ದೀವಿ ಎಲ್ಲ ಆ ಪ್ರೋಗ್ರಾಮ್ಸ್ ಅಲ್ಲು ಆಗಿರ್ಬೌದು ನಮ್ಮ ಫ್ಯಾಮಿಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಲ್ಲಿ ಅದ್ರೂ ಆಗಿರ್ಬೌದು ತುಂಬ ಡ್ಯಾನ್ಸ್ ಎಲ್ಲ ಮಾಡಿದ್ದೀವಿ ಮತ್ತು ಕಾಲೇಜ್ ಡೇಸ್ ಅಲ್ಲಿ ಆಮೇಲೆ ನಾನು ಹುಟ್ಟಿ ಬೆಳ್ದಗಿಂದನು ಡ್ಯಾನ್ಸರ್ ಅವ್ರಿ ಇರೋ ಫ್ಯಾಮಿಲಿಯಲ್ಲೇ ಹುಟ್ಟಿ ಬೆಲ್ದಿದ್ದು ಸೋ ಅದಕ್ಕೋಸ್ಕರ ನಾನು ಡ್ಯಾನ್ಸ್ ಫುಲ್ ಅದನ್ನೇ ನನ್ನ ನನ್ನ ಕಲ್ಚರ್ ಅನ್ನೋಥರ ಟ್ರೀಟ್ ಮಾಡ್ತಿದ್ದೀನಿ ಡ್ಯಾನ್ಸ್ ಅಲ್ಲಿ ಇನ್ನು ತುಂಬಾ ಮಟ್ಟಕ್ಕೆ ಬೆಳಿಬೇಕಂತ ತುಂಬಾ ಆಸೆ ಇದೆ ನನಗೆ ಇವಗೆಲ್ಲಾ ಚಾನಲ್ಸ್ ಅದು ಇದು ಎಲ್ಲದಕ್ಕು ಕೊಟ್ಟು ರಿಸೆಂಟ್ಲಿ ಇವಾಗ ಜಾಯಿನ್ ಆಗಿದ್ದೀನಿ ಮತ್ತು ಹೋಗಬೇಕು ಅದುಕ್ಕು ಅನ್ನೋ ಆಸೆ ಮತ್ತು ಎಲ್ಲದ್ರಲ್ಲು ಕೂಡ ಪಾರ್ಟಿಸಿಪೆಟ್ ಮಾಡ್ತಿದ್ದೀನಿ ಮಾಡ್ತೀನಿ ನಾ ಯಾವುದುಕ್ಕು ಬಿಟ್ಕೊಡಲ್ಲ ಡ್ಯಾನ್ಸ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ನಾನು ಬಿಕಾಸ್ ನನ್ಗೆ ಡ್ಯಾನ್ಸ್ ಅಂತ ಅಂದರೆ ಅಷ್ಟೊಂದು ಇಷ್ಟ ಮತ್ತು ಎಲ್ಲದ್ರಲ್ಲು ಕೂಡ ಪ್ರೈಸಸ್ ತುಂಬಾ ಬಂದಿದೆ ನನಗೆ ಆ ಪ್ರೈಸಸ್ ಅಂತಲೇ ಹೇಳ್ಕೊಳ್ಳಕ್ಕಾಗಲ್ಲ ಅದೆಲ್ಲ ನಾನು ನನ್ನ ಕಲೆ ಮೆಚ್ಚಿ ಕೊಟ್ಟಿರೋ ಪ್ರಶಸ್ತಿಗಳು ಸೋ ಅದಕೆಲ್ಲ ತುಂಬ ಗೌರವ ಕೊಡ್ತೀನಿ ನಾನು ಮತ್ತು ಭರ್ತನಾಟ್ಯ ಅಂತ ಅಂದರೆ ತುಂಬಾ ಅಂದರೆ ತುಂಬ ಇಷ್ಟ ಅದರಲ್ಲೂ ಇನ್ನು ಜಾಸ್ತಿ ಬೆಳಿಬೇಕಂತ ನನಗೆ ಆಸೆ ಮತ್ತು ಟಪ್ಪಾಂಗ್ಗುಚ್ಚಿ ಕೂಡ ಆಮೇಲೆ ಬ್ರೇಕ್ ಡ್ಯಾನ್ಸ್ ಸ್ಯಾಂಗೀಸ್ಬೌದು ಎನಿವನ್ ಡ್ಯಾನ್ಸ್ ಎಲ್ಲಾ ಡ್ಯಾನ್ಸಲ್ಲು ಕೂಡ ಎತ್ತಿದ ಕೈ ಯಾವುದಕ್ಕೂ ಯಾವ್ದ್ರಲ್ಲು ಈ ಥರ ವೀಕು ಈ ಡ್ಯಾನ್ಸ್ ಮಾಡಾಕ್ ಬರಲ್ಲ ಆ ಡ್ಯಾನ್ಸ್ ಮಾಡಾಕೆ ಬರಲ್ಲ ಅಂತ ಎಲ್ಲ ಯಾವ ಥರಾನು ಇಲ್ಲ ಆಲ್ ಓವರ್ ಎಂತಾ ಫುಲ್ ಫುಲ್ ಡ್ಯಾನ್ಸ್ ಎಲ್ಲದರಲ್ಲೂ ಡ್ಯಾನ್ಸ್ ಮಾಡ್ತೀನಿ ಎಲ್ಲಾ ಸ್ಟೇಜ್ ಮೇಲು ಡ್ಯಾನ್ಸ್ ಮಾಡ್ತೀನಿ ಸ್ಟೇಜ್ ಫಿಯರ್ ಅಂತ ಏನು ಇರಲ್ಲ ಫ್ಯಾಮಿಲಿಯಿಂದ ರಿಸ್ಟ್ರಿಕ್ಷನ್ ಅಂತ ಏನು ಇರಲ್ಲ ಎಲ್ಲಾದರಲ್ಲೂ ಏನು ಪ್ರಾಬ್ಲಮ್ ಇಲ್ಲ ನನಗೆ ಫುಲ್ ಕಂಫರ್ಟೇಬಲ್ ಆಗಿ ನನ್ನ ಕಂಫರ್ಟೆಬಲ್ ಜೋನ್ ಅಲ್ಲೆಯೇ ಡ್ಯಾನ್ಸ್ನ ಇನ್ನು ಕಂಟಿನ್ಯು ಮಾಡ್ತೀನಿ ಮತ್ತು ಯಾವುದೋ ಕಾರಣಕ್ಕೂ ನನ್ನ ಡ್ಯಾನ್ಸ್ ಅಂತ ಡ್ಯಾನ್ಸ್ನ ನನ್ನ ಫ್ಯುಚರ್ ಇದನ್ನು ನಾನು ಕೂಡ ತುಂಬಾ ಯೂಸ್ ಮಾಡ್ಕೊತೀನಿ ಡ್ಯಾನ್ಸ್ ಮತ್ತು ಮುಂದೆ ಫ್ಯುಚುರ್ ಅಲ್ಲಿ ಆಗಿರ್ಬೌದು ಇವಾಗ ಆಗಿರ್ಬೌದು ಯಾವತ್ತು ಬಿಟ್ಕೊಡಲ್ಲ ಆವಾಗ್ಲು ಮದುವೆ ನನ್ನ ನೆಕ್ಸ್ಟ್ ನಾನು ರೀಸೆಂಟ್ಲಿ ಮದ್ವೆ ಆಗಿಲ್ಲ ಆಗೋ ಟೈಮ್ ಬಂದ್ರು ಅವಾಗ್ಲು ಅಷ್ಟೇ ಫ್ಯಾಮಿಲಿ ಜೊತೆ ಆಗಿರ್ಬೌದು ನನ್ನ ಹಸ್ಬೆಂಡ್ ಜೊತೆ ಆಗಿರ್ಬೌದು ಎಲ್ಲರ ಜೊತೆಗೂ ಡ್ಯಾನ್ಸ್ ಮಾಡೇ ಮಾಡ್ತೀನಿ ಅದನ್ನೂ ಯಾವುದೇ ಕಾರ್ಣಕ್ಕೂ ಬಿಟ್ಕೊಡಲ್ಲ ಡಾನ್ಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅದಕ್ಕೆ ಡ್ಯಾನ್ಸ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ನಾನು ಮತ್ತು ಮತ್ತು ಅದು ನನ್ ಚಾನ್ಸ್ ಸಿಗಬೇಕು ಅಂತ ಮತ್ತು ಇನ್ನು ಜಾಸ್ತಿ ಚಾನ್ಸ್ ಸಿಗಬೇಕು ಅಂತ ಆಸೆ